ನನಗೆ ವಿಡ್ಯೊ ಗೇಮ್ಗಳೆಲ್ಲ ಬಗ್ಗೆ ತಿಳಿದಿದೆ ನನಗೆ ಗೊತ್ತಿದ್ದ ವಿಡ್ಯೊ ಗೇಮ್ಗಳಂದ್ರೆ ಫ್ರೀ ಫೈರು ಟೆಂಪಲ್ ರನ್ ಕ್ಯಾಂಡಿ ಕ್ರಶ್ ಸಬ್ಬೆ ಸಫರ್ ಟಾಮ್ ಎನ್ ಜೆರಿ ಅದರೊಳಗೆ ಹೆಚ್ಚಿನ ಆಡಿದ್ದೆಂದ್ರೆ ಫ್ರೀ ಫೈರ್ ಫ್ರೀ ಫೈರ್ದಾಗೆ ನನಗೆ ಹೇಗೆ ಆಡಬೇಕು ಮೊದಲು ಅಂತಂದ್ರೆ ಅಸರೊಳಗೆ ಸ್ಕಿಲ್ಸ್ ಅವ ಫ್ಯೂಚರ್ಸ್ ಅವ ಫ್ರೀ ಫೈರ್ದಾಗೆ ಒಬ್ಬರಿಗೊಬ್ಬರು ಹೊಡ್ಕೋಬೋದು ಒಬ್ಬರೊಬ್ಬರು ಆನ್ಲೈನ್ನಾಗೆ ಮಾತಾಡ್ಕೋಬೋದು ಒಬ್ಬರೊಬ್ಬರು ಓಡಾಡ್ಬಹುದು ಮತ್ತ ಫ್ರೀ ಫೈರ್ದಾಗೆ ಸ್ಕ್ವಾರ್ಡ್ ಅಂತ ಇರ್ತದೆ ಡುವೊ ಅಂತ ಇರ್ತದೆ ಸೋಲೊ ಅಂತ ಇರ್ತದೆ ಸಾಫ್ ಸ್ಕ್ವಾಡ್ ಅಂದರೆ ನಾಲ್ಕು ಮಂದಿ ಆಡ್ತೇವೆ ಡುವೊ ಅಂದರೆ ಇಬ್ಬರು ಆಡ್ತೇವೆ ಸೋಲೊ ಅಂದರೆ ಒಬ್ಬರು ಆಡ್ತೇವೆ ಸ್ಕ್ವಾಡ್ಸ್ ಸಂಗಡ ಆಡ್ರ ಫ್ರೆಂಡ್ಸ್ ಸಂಗಡ ಒಬ್ಬರೊಬ್ಬರು ಮಾತಾಡ್ಬೋದು ಆನ್ಲೈನ್ ಸಂಗಡ ವೈ ಮತ್ತೆ ಎಲ್ಲರೂ ಕಾರ್ನಾಗೆ ಕೂತು ಓಡಾಡ್ಬೋದು ಮತ್ತದರೊಳಗೆ ಫೋರ್ ಟೆಪ್ಸ್ ಕಾರ್ ಇರ್ತವೆ ಮೌಂಟೆನ್ ಮೌಂಟೆಕ್ಸ್ ಇರ್ತವೆ ಫೋರ್ ಟೈಪ್ಸ್ ಆಫ್ ಕಾರ್ದಾಗೆ ಒಂದು ಜೀಪ್ ಇರ್ತದೆ ಒಂದು ಗಾಡಿ ಇರ್ತದೆ ಒಂದು ಲ್ಯಾಂಬರ್ಗಿರ್ನಿ ಇರ್ತದೆ ಮತ್ತೆ ಹೀಗೆ ಬಹಳ ಥರದ್ದು ಇರ್ತವೆ ಜೀಪ್ ಇರ್ತದೆ ಮತ್ತೆ ಭಾಳ ಥರದ್ದು ಇರ್ತವೆ ಫ್ಲಿಪ್ ಕಾರ್ದಾಗೆ ಮೌಂಟೆನ್ಸ್ ಇರ್ತವೆ ರಿವರ್ ಇರ್ತದೆ ರಿವರ್ದಾಗೆ ಬೋಟ್ ಕೊಡ್ತಾರೆ ಅದರೊಳಗೆಲ್ಲ ಕೂತು ಓಡಾಡ್ಬೋದು ರಿವರ್ದಾಗೆ ಹೊರ್ಳ್ಬೋದು ಓಡಾಡ್ಬೋದು ಮತ್ತೆ ಕ್ಲಾಕ್ ಟವರು ಪೋಚಿಂಕಿ ಪೀಕು ಕ್ಲಾಕ್ ಅವೆಲ್ಲ ಅದರೊಳಗೆ ಹೊಸ ಹೊಸವು ಪ್ಲೇಸ್ಗಳಿವೆ ಪ್ಲೇಸ್ಗಳ್ದಾಗೆ ಈ ಪೋಚಿನಾಕು ಅದರೊಳಗೆಲ್ಲ ಮನೆಗಳು ಇರ್ತವೆ ಮನೆಗೊಳಾಗ ಬ್ಯಾಗ್ಸು ಗನ್ಸು ಗನ್ಸುಗಳು ಇರ್ತವೆ ಭಾಳ ಥರದ ಗನ್ಸ್ಗಳು ಇರ್ತವೆ ಈ ಗನ್ಸ್ಗಳು ನಾವು ಲೂಟಿ ಮಾಡ್ಬೋದು ಲೂಟಿ ಮಾಡಿ ಮುಂದಿಂದು ಎನಿಮಿ ಇರ್ತವೆ ಟೋಟಲ್ ಫ್ರೀ ಫೈರ್ದಾಗೆ ಫಿಫ್ಟಿ ಮಂದಿ ಆಡ್ಬೋದು ಫಿಫ್ಟಿ ಮಂದಿ ಎನಿಮೀಸ್ ಇರ್ತರೆ ಅದರೊಳಗೆ ನಾವು ಒಬ್ಬ ಇರ್ತೇವೆ ನಾಲ್ಕು ನಾಲ್ಕು ಮಂದಿ ಆಟ ನಾಲ್ಕು ಮಂದಿ ಇರ್ತೇವೆ ನಾಲ್ಕು ಮಂದಿ ಎಲ್ಲರು ಸ್ಕ್ವಾಡ್ ಅಂದರೆ ನಾಲ್ಕು ನಾಲ್ಕು ಮಂದಿ ಎಲ್ಲರು ಟೀಮ್ಮೇಟ್ಸ್ ಇರ್ತರೆ ಫಿಫ್ಟಿ ಮೆಂಬರ್ಸು ಮತ್ತೆ ಫಷ್ಟಿಗೆ ಲಾಬಿ ಅಂತ ಬರ್ತದೆ ಲಾಬಿದಾಗೆ ಎಂಜೈ ಫಷ್ಟ್ ಪ್ಲೇಯರ್ಸ್ ಬರ್ತರೆ ಎಷ್ಟು ಬಂದಷ್ಟು ಪ್ಲೇಯರ್ಸ್ ಬರ್ತರೆ ಅಷ್ಟು ಮಂದಿ ಕಲೆತು ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಹೀಗೆ ಎಂಟರ್ಟೈಮೆಂಟ್ ಮಾಡಬಹುದು ಅದರೊಳಗೆ ಸೇಫ್ ಇರ್ತದೆ ಇಮೋಟಿಂತಿರ್ತವೆ ಹಾಸ್ಯ ಥರದ್ದು ಒಬ್ಬರಿ ಇಮೋಟ್ ತೋರಿಸ್ಕೋಬೋದು ಹೀಗೆಲ್ಲ ಮಾಡ್ಬೋದು ಸೆಲ್ಯೂಟ್ ಮಾಡ್ಬೋದು ಮತ್ತೆ ಫ್ರೀ ಫೈರ್ದಾಗೆ ಹಲವಾರು ಥರದ ಡ್ರೆಸ್ಗಳು ಇರ್ತವೆ ಮತ್ತದರೊಳಗೆ ಹಿಪ್ ಹಾಪ್ ಬಂಡಲ್ ಹೀಗೆಲ್ಲ ಇರ್ತವೆ ಅವುಗಳನ್ನೆಲ್ಲ ಹಾಕ್ಕೊಂಡು ಆಡ್ಬೋದು ಮತ್ತೆ ಒಬ್ಬರು ಹೀಗೆ ಕ ಫ್ರೀ ಫೈರ್ದಾಗೆ ಬಿ ಕಷ್ಟಮ್ ಅಂದಿರ್ತವೆ ಬೇರೆ ಪ್ಲೇಯರ್ ಸಂಗಡ ನಾವು ಎದುರಿಂದ ಮಾತಾಡ್ಬೋದು ಎಲ್ಲ ಮಾತಾಡ್ಬೋದು ಅದೇ ರೀತಿಗೆ ಟೆಂಪಲ್ ರನ್ ಟೆಂಪಲ್ ರನ್ದಾಗೆ ಮೌಂಟೆನ್ಸ್ ಇರ್ತವೆ ಹೀಗೆಲ್ಲ ಕ್ವಾಯ್ನ್ಸ್ ಇರ್ತವೆ ಕ್ವಾಯ್ನ್ಸ್ ಕಲೆಕ್ಟ್ ಮಾಡ್ಬೇಕು ಮತ್ತೆ ಹಿಂದೆ ಹಿಂಬಳಿಯಿಂದ ಕ್ಯೂಬಿಯರ್ಸ್ ಅದನ್ನೆಲ್ಲ ಹಿಂಬಳಿ ಇರ್ತವೆ ಅವಕ್ಕೆಲ್ಲ ತಪ್ಪಿಸಿಕೊಂಡು ಓಡೋದು ಇರ್ತದೆ ಮತ್ತೆ ಆ ಗಿಡಗಳು ಇರ್ತವೆ ಗಿಡಕ್ಕೆ ತಟ್ಟಿಸಿ ಬೀಳ್ತೇವೆ ಮತ್ತೆ ಬೆಂಕಿ ಬರ್ತದೆ ಅದಕ್ಕೆಲ್ಲ ಪಾಸ್ ಮಾಡ್ಕೊಂಡೋಗ್ಬೇಕಾಗ್ತದೆ ಮತ್ತೆ ಟೆಂಪಲ್ ರನ್ದಾಗೆ ಒಂದು ಹಗ್ಗ ಗತೆ ಬರ್ತದೆ ಅದು ಹಿಡ್ಕೊಂಡು ಒಂದರಲ್ಲಿಂದೊಂದು ಬರ್ಬೋದು ಟೆಂಪಲ್ದಾಗ ಹಾಡಾಡು ಹಾಡಾಡ್ ಪೇಜ್ ಬರ್ತವುಗಳನ್ನು ಅವುಗಳೆಲ್ಲ ಹೀಗೆ ಪಾಸ್ ಮಾಡೋಗ್ಬೇಕಾಗ್ತದೆ ಅವುಗಳು ಪಾಸ್ ಮಾಡೊಳೊದ್ರಾಗೆ ಬೀಳ್ತಿ ಸತ್ತೇವೆ ಮತ್ತೊಂದ್ಸರ್ತಿ ಇದು ಆಡ್ಬೇಕಾಗ್ತದೆ ಕಾಯಿನ್ಸ್ಗಳು ಕಲೆಕ್ಟ್ ಮಾಡೋದರಿಂದ ಹೊಸ ಹೊಸ ಕ್ಯಾರೆಕ್ಟರ್ ಸಿಗ್ತವೆ ಮನ್ಷರು ಸಿಗ್ತವೆ ಮತ್ತು ಅವರು ಮನ್ಷರದು ಅವರೆಲ್ಲ ಬಹಳದ್ದು ಹಚ್ಚಿ ಫಾಶ್ಟ್ ಓಡ್ತಾರೆ ಹೀಗೆಲ್ಲ ಫಾಸ್ಟ್ ಓಡಿದ್ರೆ ನಮಗೆ ಬೀ ಬಹಳ ಮಜ ಬರ್ತದೆ ಅದೇ ರೀತಿ ಕಿ ಕ್ಯಾಂಡಿ ಕ್ರಶ್ ಕ್ಯಾಂಡಿ ಕ್ರಶ್ ಐತಿ ಕ್ಯಾಂಡಿ ಕ್ರಶ್ದಾಗೆ ಮೈಂಡ್ ಕೊಟ್ಟು ಆಡಬೇಕಾಗ್ತದೆ ಕ್ಯಾಂಡಿ ಕ್ರಶ್ದಾಗೆ ಹೇಗೆ ಹೇಗೆ ಮಾಡಿರೆ ಹೇಗೆ ಪಾಯಿಂಟ್ಸ್ ಬರ್ತವೆ ಹೇಗೆ ಮಾಡಿರ್ ಹೇಗೆ ಇದು ಅದು ಫಾಸ್ಟ್ ಲೇಬಲ್ ಓಡ್ತದೆ ಅಂಥೇಳಿ ಮಾಡಬೇಕು ಕ್ಯಾಂಡಿ ಕ್ರಶ್ನಾಗೆ ಲೇಬಲ್ಸ್ ಬಹಳ ಬಹಳ ಬಹಳ ಅಂದರೆ ಬಹಳ ಇರ್ತವೆ ಅವು ಎಲ್ಲ ಕಂಪ್ಲೀಟ್ ಮಾಡಿ ಬಹಳ ಇದು ಬೇಕು ಮತ್ತದರಾಗೆ ಕಿ ಸಬ್ಬಿ ಸಫರ್ ಸಬ್ಬಿ ಸಫರ್ದಾಗ ಒಂದು ಕಳ್ಳ ಪೋಲೀಸ್ ಬಗ್ಗೆ ಇರ್ತದೆ ತು ಕಳ್ಳ ಏನು ಮಾಡ್ತಾನೆ ಅವೆಲ್ಲ ಲೂಟಿ ಮಾಡ್ಕೊಂಡು ಬಸ್ಗಳು ಇರ್ತವೆ ಅವುಗಳೆಲ್ಲ ಹಾಗೆ ಓಡ್ತಾನೆ ಹಿಂದೆ ಪೋಲೀಸ್ ಹಿಂಬಳಿ ಇರ್ತಾನೆ ಅದರ ಸಂಗಡ ಪೊಲೀಸರ ಸಂಗಡ ಒಂದು ನಾಯಿ ಇರ್ತದೆ ಆ ಪೋಲೀಸರ ಸಂಗಡ ನಾಯಿ ಇರ್ತದೆ ನಾಯಿ ಬಿ ಹಿಂಬಳಿಯತ್ತ ಪೋಲೀಸ್ ಬಿ ಹಿಂಬೆಯತ್ತನ ಕಳ್ಳಗೆ ಕಳ್ಳಗೆ ನಾವು ಓಡಿಸ್ಬೇಕಾಗ್ತದೆ ಕಳ್ಳ ಹೇಗೇಗೆ ಓಡ್ತಾನೆ ಮುಂದೆ ಟ್ರೇನ್ಗಳು ಬರ್ತವೆ ಜಂಪ್ಸ್ ಬರ್ತವೆ ಜಂಪ್ಸ್ ಬಂದಾಗ ಅವನಿಗೆ ಹಾರಿಸ್ಬೇಕು ತಳ ಹೀಗೆ ಮಲಗಿಸ್ಕೊಂಡು ಏಳ್ಬೇಕಾಗ್ತದೆ ಮತ್ತದರೊಳಗೆ ಹೀಗೊಂದು ಎರೋಪ್ಲೇನ್ ಬರ್ತವೆ ಎರೋಪ್ಲೇನ್ದಾಗೆಲ್ಲ ಕೂಡಿಸ್ಕೊಂಡು ನೀವು ಇರ್ಬೋದು ಹೀಗೊಂದು ಬೂಟ್ಸ್ ಬರ್ತವೆ ಬೂಟ್ ಹಾಕ್ಕೊಂಡು ಮ್ಯಾಗೆ ಹಾರಿಕೊಂಡು ಅದನ್ನು ಇರ್ಬೋದು ಹೀಗೆಲ್ಲ ಇರ್ತವೆ ಟಾಮ್ ಎನ್ ಜೆರಿ ಟಾಮ್ ಎನ್ ಜೆರಿದಾಗ ನಾವು ಟಾಮ್ ಎನ್ ಜೆ ಟಾಮ್ ಸಂಗಡ ನಾವು ಹೇಗೆ ಮಾತಾಡ್ತೇವೆ ಅಂದರೆ ಅದು ಬಿ ಹಾಗೆ ಮಾತಾಡ್ತದೆ ಊಟ ಮಾಡಿದ್ದೀಯ ಅಂದರೆ ಊಟ ಮಾಡಿದ್ದೀಯ ಅಂತದೆ ಆಡಿದೀ ಅಂದರೆ ಆಡಿದೀ ಅಂತದೆ ಹೀಗೆಲ್ಲ ಅದರೊಳು ಬಿ ಇರ್ತದೆ ಮತ್ತೆ ಫ್ರೀ ಫೈರ್ದಾಗೆ ಇನ್ನೊಂದು ಏನೆಂದ್ರೆ ಫ್ರೀ ಫೈರ್ ಫ್ರೀ ಫೈರ್ದಾಗೆ ಬಹಳ ಮಂದಿ ಆಡ್ತಾರೆ ಬಹಳ ಮಂದಿ ಹೀಗೆ ಹೊರ ಹೊರಗಿಂದ ಹೀಗೆ ಹೊರ ಹೀಗೆ ಹೊರ ಹೊರಗಿಂದ ಫಾರೀನ್ಸ್ ಎಲ್ಲ ಆಡ್ಬೋದು ಇಂಡಿಯಾ ಇಂಗ್ಲ್ಯಾಂಡ್ ಈ ಕಡೇದೆಲ್ಲ ಆಡ್ತಾರೆ ಅದರೊಳಗಿದೆಲ್ಲ ಪ್ಲೇಯರ್ಸ್ ಇರ್ತ ಒಂದೊಂದು ಪ್ಲೇಯರ್ಸ್ ಒಂದೊಂದು ಹಾಡು ಹಾಡ್ತಾರೆ ಇದಿರ್ತವೆ ಬಾಟ್ ಮತ್ತೆ ಪ್ರೊ ಪ್ಲೇಯರ್ ಅಂತೆಲ್ಲ ಅಂತಾರೆ ಮತ್ತೆ ಫ್ರೀ ಫೈರ್ನಾಗೆ ಯೂ ಟೂಬ್ ಚಾನಲ್ಸ್ ಅವ ಹೇಗೆ ಆಡಬೇಕು ಹೇಗೆಲ್ಲ ಅದರ ಮ್ಯಾಗೆಲ್ಲ ಅವ ಹೀಗೆಲ್ಲ ನೋಡದರ ಬಗ್ಗೆ ಎಲ್ಲ ಕಲಿಬೇಕು ಫ್ರೀ ಫೈರ್ ಅಂದರೆ ಈಗಿನ ಮಕ್ಕಳು ಬಹಳ ಇಷ್ಟ ಲಾಕ್ ಡೌನ್ದಾಗೆ ಬಹಳ ಮಂದಿ ಫ್ರೀ ಫೈರ್ ಆಡ್ಯಾರ ಮತ್ತೆ ಅದರೊಳು ರೊಕ್ಕ ಎಲ್ಲ ಹಾಕ್ಯಾರ ಅದರಲ್ಲಿಂದೆಲ್ಲ ಹಾಳಾಗ್ಯದ